ಭಾರತದ ಸಾರಿಗೆ ವ್ಯವಸ್ಥೆ ಚೆನ್ನಾಗಿದೆ ಬ ಸಾರಿಗೆ ವ್ಯವಸ್ಥೆಯಲ್ಲಿ ಜಲ ಸಾರಿಗೆ ವಾಯು ಸಾರಿಗೆ ರಸ್ತೆ ಸಾರಿಗೆ ಅಂತ ಅನೇಕ ಇದೆ ಆದರೆ ನಾವೆಲ್ಲ ಜನಸಾಮಾನ್ಯರು ಹೆಚ್ಚಾಗಿ ಸಂಚರಿಸೋದು ರಸ್ತೆ ಸಾರಿಗೆನೇ ಜಾಸ್ತಿಯಾಗಿ ಉಪಯೋಗಿಸ್ತೀವಿ ಹೀಗೆ ಸಂಚರಿಸುವಾಗ ನ ಅಥವಾ ಸಾಮಾನು ಒಂದು ಕಡೆಯಿಂದ ಒಂದು ಕಡೆಗೆ ಕಳಿಸೋದು ಅಂದರೆ ನಾವು ಹೆಚ್ಚಾಗಿ ರಸ್ತೆ ಮೂಲಕ ಓಡಾಡೋಂಥ ಬಸ್ಸು ಕಾರು ಲಾರಿ ಇದರಲ್ಲೇ ನಾವು ಹೆಚ್ಚಾಗಿ ಸಂಚರಿಸೋದು ಅಲ್ಲದೇ ನಾವು ನಮ್ಮ ವಸ್ತುಗಳನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸೋಕ್ಕೂ ಸಹ ಅದನ್ನೇ ನಾವು ಉಪಯೋಗಿಸ್ತೀವಿ ಸಾರಿಗೆ ವ್ಯವಸ್ಥೆಯಲ್ಲಿ ನಮಗೆ ವಾಯು ಸಾರಿಗೆನೂ ಇದೆ ಆದರೆ ಅದು ನಮ್ಮಂಥ ಭಾರತದಂತಹ ಲಿಮಿಟಲ್ಲಿರೋಂಥ ಒಂದು ಮುಂದುವರಿಯುತ್ತಿರುವ ದೇಶ ಆಗಿರೋದರಿಂದ ನಮ್ಮಲ್ಲಿ ನಾವು ವಾಯು ಸಾರಿಗೆ ತಗೋಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಆದರೆ ನಾವು ರಸ್ತೆ ಸಾರಿಗೇನೇ ಜಾಸ್ತಿಯಾಗಿ ಉಪಯೋಗಿಸ್ತೀವಿ ಜಲ ಸಾರಿಗೇನ ಹೆಚ್ಚಾಗಿ ಸಮುದ್ರ ಆಗಿರೋಂಥ ಕಡೆ ನೀರಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹಡಗಲ್ಲಿ ಸಾಗಿಸೋ ಅಂಥ ಸಾಮಾನುಗಳು ಇದ್ದಾಗ ನಾವು ಹೆಚ್ಚಾಗಿ ವಾಯ ಜಲ ಸಾರಿಗೇನ ಉಪಯೋಗಿಸ್ಕೊಳ್ತೀವಿ ನಾವು ಪ್ರಯಾಣ ಮಾಡುವಾಗ ಸಾಮಾನ್ಯವಾಗಿ ಕೆಲವೊಂದು ಅಡೆ ತಡೆಗಳು ಸವಾಲುಗಳು ಬರೋದು ಸಾಮಾನ್ಯ ಈಗ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ ಅಲ್ಲಿ ಬಸ್ಸಲ್ಲಿ ಅರವತ್ತು ಜನ ಕೂರ್ಬೇಕು ಅಂದರೆ ಎಪ್ಪತ್ತು ಜನ ಹತ್ತಾರೆ ಆಗ ಏನ್ಮಾಡೋಕ್ಕಾಗತ್ತೆ ನಾವು ನಿತ್ಕೊಂಡೇ ಪ್ರಯಾಣ ಮಾಡಬೇಕಾಗತ್ತೆ ಅದನ್ನಾವು ಸಹ ಅದು ನಾವು ಸವಾಲಂತ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಜೆಸ್ಟ್ಮೆಂಟ್ ಮಾಡ್ಕೋಬೇಕು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ನಾವು ಅದನ್ನು ಮನಸ್ಸಿಗೆ ತಗೊಂಡು ನಾವು ನಿತ್ಕೊಂಡೆ ಖುಷಿಯಾಗಿನೇ ಪ್ರಯಾಣಾನ ಬೆಳೆಸ್ತೀವಿ ಕೆಲವರು ವಯಸ್ಸಾದವರು ಇದ್ದಾಗ ಸಾಮಾನವಾಗಿ ಎಲ್ಲರೂ ಅವರಿಗೆ ಗೌರವ ಕೊಡೋದಾಗ್ಲಿ ಅಥವಾ ಕನಿಕರದಿಂದಾಗ್ಲಿ ಎದ್ದು ನಿಂತ್ಕೊಂಡು ಅವರಿಗೆ ನಾವು ಸೀಟ್ಗಳನ್ನು ಬಿಟ್ಕೊಡ್ತೀವಿ ಅವ್ರವಾಗ ನಿಧಾನವಾಗಿ ಹತ್ತ್ಕೊಂಡು ಖುಷಿಯಾಗಿನೇ ಬಸ್ ಸಾರಿಗೆಯಲ್ಲೆ ಪ್ರಯಾಣ ಮಾಡ್ತಾರೆ ಅದು ಇಲ್ದೆನೇ ನಮಗೆ ಕೆಲವೊಮ್ಮೆ ರಸ್ತೆಗಳು ಸಹ ಚೆನ್ನಾಗಿರಲ್ಲ ಆ ರಸ್ತೆಗಳಲ್ಲಿ ಬಸ್ಗಳು ಆಟೋಗಳಲ್ಲಿ ಇಲ್ಲೆಲ್ಲ ಹೋಗ್ಬೇಕಾದ್ರೆ ಎತ್ತೆತ್ತಿ ಹಾಕ್ತಾಯಿರುತ್ತೆ ಅವರು ಎಷ್ಟು ಅಂತ ಸರ್ಕಾರದವರು ಆ ರಸ್ತೆಗಳನ್ನು ರಿಪೇರಿ ಮಾಡ್ಸೋಕ್ಕೆ ಸಾಧ್ಯ ಅವರು ಎಲೆಕ್ಷನ್ ಇದ್ದಾಗ ಮಾತ್ರ ರಸ್ತೇನ ರಿಪೇರಿ ಮಾಡಿಸ್ತಾರೆ ಆಮೇಲೆ ಯಾವಾಗೋ ಹಾಗೋ ಹೀಗೋ ಮಿನಿಷ್ಟ್ರುಗಳು ಬಂದೋಗ್ಬೇಕಾದ್ರೆ ರಸ್ತೆ ರಿಪೇರಿ ಮಾಡಿಸ್ತಾರೆ ಯಾವಾಗುನೂ ನಮಗೆ ರೂಢಿ ಆಗಿ ಹೋಗಿದೆ ರಸ್ ನ್ ಬಸ್ಸು ಎತ್ತೆತ್ತಿ ಹಾಕೋದು ನಾವದರಲ್ಲೇ ಖುಷಿ ಪಟ್ಕೋತ್ತಾ ಮುಂದೆ ಸಾಗೋದು ಅದನ್ನಾವು ನಮಗೆ ಒಂದು ಸಾಮಾನ್ಯವಾದ ಅದು ಒಂದು ಪ್ರಾಬ್ಲಮ್ ಅಂತ ನಾವು ತಿಳ್ಕೋಬಿಟ್ಟಿದ್ದೀವಿ ಅದು ನಮಗೆ ಹೆಚ್ಚಿಗೆ ನೋವು ಕೊಡುತ್ತೆ ಅಥವಾ ಹೆಚ್ಚಿಗೆ ನಮಗಾಗಲ್ಲಪ್ಪಾ ಅನ್ನೋಂಥ ನಾವು ಸ್ಥಿತಿಗೆ ಬಂದಿಲ್ಲ ಅದು ನಮಗೆ ರೂಢಿ ಆದಂಗೆ ಆಗೋಗಿದೆ ಆಗ ಅದನ್ನು ಸುಧಾರಿಸೋ ಬಗ್ಗೆ ನಾವು ಹೇಳ್ಬೇಕು ಅಂದರೆ ಈಗ ಸಾಮಾನವಾಗಿ ರಸ್ತೆ ರಿಪೇರಿ ಮಾಡಿಸಿ ಇಲ್ಲ ಆ ಡ್ರೈವರ್ಗೆ ನಿಧಾನವಾಗಿ ಹೋಗಪ್ಪ ಅವಸರ ಅಪಘಾತಕ್ಕೆ ಕಾರಣ ಸ್ವಲ್ಪ ನಿಧಾನಕ್ಕೆ ಹೋಗಿ ಕರೆಕ್ಟ್ ಟೈಮಿಗೆ ನೀನು ನಾವು ತಲುಪಬೇಕಾದ ಸ್ಥಳಕ್ಕೆ ತಲುಪಿಸು ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು ಇಲ್ಲ ತಿಳುವಳಿಕೇನ ಅವನಿಗೆ ಹೇಳ್ಬೋದು ಆದರೆ ಎಲ್ಲರೂ ಅದನ್ನು ತಗೋಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ವಯಸ್ಸಾದೋರು ಕೂತಿದ್ದಾರೆ ಆಮೇಲೆ ಆ ನಾವು ಯಾಕೆ ಅವಸರ ಮಾಡ್ಕೋಬೇಕು ಅಂಥೇಳ್ಬಿಟ್ಟು ಕೆಲವರು ನಿಧಾನವಾಗೇ ಸ್ ಬಸ್ಸನ್ನು ಓಡಿಸ್ಕೊಂಡೋಗಿ ನಾವು ತಲುಪಬೇಕಾದ ಜಾಗಕ್ಕೆ ತಲುಪಿಸ್ತಾರೆ ಈಗ ಸಂಚಾರ ವ್ಯವಸ್ಥೆಯಲ್ಲಿ ಇನ್ನು ಸ್ವಲ್ಪ ಅಡೆ ತಡೆಗಳು ಜಾಸ್ತಿ ಆಗ್ತಾಯಿವೆ ಮಹಿಳೆಯರಿಗೆ ಟಿಕೆಟ್ ಫ್ರೀ ಮಾಡಿರೋದ್ರಿಂದ ಕೆಲಸ ಇರಲಿ ಬಿಡ್ಲಿ ಸಾಮಾನ್ಯವಾಗಿ ಪ್ರ ಮಹಿಳಾ ಪ್ರಯಾಣಿಕರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ನಾ ಎಲ್ಲಿ ಅವಾಗೆಲ್ಲ ಫೋನ್ ಮೂಲಕ ಸುಖ ಇದನೆಲ್ಲ ಆರೋಗ್ಯವನ್ನು ವಿಚಾರ ಮಾಡ್ಕೊಳ್ಳೋವ್ರು ಇವಾಗ ಏ ಬಸ್ ಕ್ ಫ್ರೀ ಇದೆ ಬಿಡು ನಾನು ಬರ್ತೀನಿ ಬಿಡೆ ನಾಳೆ ಇಲ್ಲ ನೆಕ್ಸ್ಟ್ ವಾರ ಬರ್ತೀನಿ ಅಂಥೇಳಿ ಸೀದಾ ಅವರ ಮನೆಗೇ ಹೋಗೋಕ್ಕೆ ಹತ್ಬಿಟ್ಟಿದ್ದಾರೆ ಹೀಗಾಗಿ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ ಅದನ್ನೆಲ್ಲ ಸುಧಾರಿಸೋ ಬಗೆ ಹೇಗೆ ಅಂತಂದರೆ ನಾವು ತಿಳ್ಕೋಬೇಕು ನಮಗೆ ಫ್ರೀ ಇದೆ ಅಂತ ಅದನ್ನು ಅವಶ್ಯಕತೆ ಇಲ್ದೇನೆ ಬಳಸ್ಕೋಬಾರ್ದು ನಮಗೆ ಬೇಕಂದಾಗ ಮಾತ್ರ ಆ ಫ್ರೀ ಕೊಟ್ಟಿದ್ದನ್ನು ಸೂಕ್ತವಾಗಿ ಬಳಸಿಕೊಂಡು ನಮಗೆ ಬೇಕಾದ ಕೆಲಸವನ್ನು ನಾವು ಬಗೆಹರಿಸ್ಕೋಬೇಕು ಇದು ನಮ್ಮ ಸರ್ಕಾರ ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವು ನಮ್ಮ ಪ್ರಯಾಣನ ಮಾಡ್ಕೊಂಡು ನಮ್ಮ ಸರ್ಕಾರವನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ